ನನ್ನ ಫಸ್ಟ್ ಪ್ರಾಡಕ್ಟ್ ಬನ್ಬಿಟ್ಟು ಸೋನಿ ಟಿ ವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕಾಗ್ತದೆ ನೋಡೋದಕ್ಕೆ ತುಂಬ ಪ್ಲಾಟಾಗಿದೆ ವಯ್ಟ್ಲೆಸ್ಸು ನಮ್ಮನೆಯಲ್ಲಿ ಮೊದಲು ದೊಡ್ಡದಿತ್ತು ಬಿಗ್ ಟಿ ವಿ ಡೂಮ್ ಡೂಮ್ ಟಿ ವಿ ವಯ್ಟ್ ಜಾಸ್ತಿ ಇತ್ತು ಇಡಕ್ಕಾಗ್ತಾಯಿಲ್ಲ ಇದು ಪ್ಲೇಟು ಪ್ಲೇಟು ತುಂಬ ಸ್ಮೂತಾಗಿದೆ ವಯ್ಟ್ಲೆಸ್ಸಾಗಿದೆ ವಾಲ್ಗೆ ಡೈರೆಕ್ಟಾಗಿ ಪಿಟ್ ಮಾಡ್ಬೋದು ನೋಡೋದಕ್ಕೆ ಶೈನಾಗಿದೆ ಪ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ನಾವು ವೈರ್ಲೆಸ್ಸು ಕನೆಕ್ಟ್ ಮಾಡ್ಕೊತಿವಿ ಅಂದರೆ ಡಿಶ್ ಗಿಶ್ ಏನು ಹಾಕ್ಸಿಲ್ಲ ಸಾಮಾನ್ಯವಾಗಿ ಡೈರೆಟ್ಟ ನಮ್ಗೇನು ಬೇಕು ಅದನ್ನು ಮೊಬೈಲ್ನಿಂದನೇ ಕನೆಕ್ಟ್ ಮಾಡ್ಕೊಂಡು ನೋಡ್ತೀವಿ ಇನ್ನು ಮಕ್ಕಳೆಲ್ಲ ಇದನ್ನು ಎಜುಕೇಶನ್ಗೂ ತುಂಬ ಯೂಸ್ ಮಾಡ್ತಾರೆ ಟಿವಿನ ಮೊಬೈಲಲ್ಲಿ ಅವ್ರ್ ಕ್ಲಾಸಲ್ಲಾಕೋ ಲೆಸೆನ್ಸು ನೋಟ್ಸು ವೀಡಿಯೋಸು ಎಲ್ಲ ಟಿವಿಗೆ ವೈರ್ಲೆಸ್ ಕನೆಕ್ಟ್ ಮಾಡ್ಕಂಡಿ ಬರ್ಕೊಂತಾರೆ ಓದ್ಕೊಂತಾರೆ ತುಂಬ ಯೂಸ್ಫುಲ್ಲಾಗಿದೆ ಮನೆಯೊರ್ಗೆ ಎಲ್ಲರ್ಗು ಯೂಸಾಗ್ತಿದೆ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಮೂವೀಸ್ ನೋಡ್ತೀವಿ ಆವಾಗಾವಾಗ ನಮ್ಗೆ ಯಾವ ಮೂವಿ ಬೇಕೋ ಆ ಮೂವೀನ ಡೌನ್ಲೋಡ್ ಕೊಂಡು ಪೆನ್ಡ್ರೈವಲ್ಲೂ ಹಾಕ್ಕೊಂತಿವಿ ತುಂಬ ಚೆನ್ನಾಗಿದೆ ಸೌಂಡ್ ತುಂಬ ಚೆನ್ನಾಗಿ ಬರ್ತದೆ ಸ್ಪೀಕರುಗಳು ತುಂಬ ಚೆನ್ನಾಗಿ ವರ್ಕಾಗ್ತವೆ ನಮ್ಗೆ ರೇಟು ಸ್ವಲ್ಪ ಕಡಿಮೆ ಬಿತ್ತು ಇನ್ನು ಎರಡು ವರ್ಷ ನಮ್ಗಿಗ್ಗಿ ವಾರಂಟಿ ಕೊಟ್ಟರು ಏನೇ ಆಗೋಗ್ಲಿ ಅದನ್ನು ಅವರೇ ಫ್ರೀ ಆಫ್ ಕಾಸ್ಟಲ್ಲಿ ಬಂದು ರೆಡಿ ಮಾಡ್ಕೊಡ್ತೀವಿ ಅಂತ ತುಂಬ ಚೆನ್ನಾಗಿದೆ ಟಿ ವಿ ನಮ್ದು ಟಿ ವಿ ಕಲ್ಲರ್ ಬನ್ಬಿಟ್ಟು ಬ್ಲ್ಯಾಕು ಸುತ್ತಲೂ ಬಾಡ್ರು ಬನ್ಬಿಟ್ಟು ಬ್ಲ್ಯಾಕಲ್ಲಿ ಶೈನ್ ಬರುತ್ತೆ ನೋಡೋದಕ್ಕೆ ಎಕ್ಸೆಲೆಂಟಾಗಿದೆ ಟಿ ವಿ ಮಾತ್ರ ತುಂಬ ಖುಷಿ ಆಯಿತು ನಾವು ಕೊಟ್ಟಿದ್ದ ದುಡ್ಡಿಗೂ ಟಿ ವಿಗೂ ಏನು ಮೋಸ ಇಲ್ಲ ಯಾಕಂದ್ರಂದ್ರೆ ನನ್ನ ಮೊದಲನೇ ಪ್ರಾಡೆಟ್ಟು ಹಾಂ ಹೌದ್ ಹೌದು ಇದು ನನ್ನ ಬಾರ್ಡೇಗೆ ನನ್ನ ಮಿಸ್ಸಸ್ಸು ನನಿಗೆ ಗಿಫ್ಟ್ ಮಾಡಿದ್ದಿದು ಬನ್ನಿ ಕೊಡಿಸ್ತಿನಿ ಅಂತ ನಾನು ಬೇಡ ಅಂತಂದರೆ ಅವರು ಇರಲಿ ಬನ್ನಿ ಅಂತೇಳ್ಬಿಟ್ಟು ಕೊಡ್ಸಿದ್ರು ತುಂಬ ಚೆನಾಗಿದೆ ತುಂಬ ಯೂಸ್ಫುಲ್ಲಾಗಿದೆ ತುಂಬ ಇಷ್ಟ ಆಯಿತು